ಹಾಂ ಇದು ಶ್ರೀ ಗುರು ಓಟೆಲಾ ರೀ ಹಾಂ ನಮ್ಗೆ ಒಂದು ಇಷ್ಟು ಊಟಕ್ಕೆ ಐಟಮ್ಸ್ ಬೇಕಾಗಿತ್ತು ಏನು ನಿಮ್ಮ ಹೋಟಲ್ಲಿ ಏನೇನು ಸಿಗತ್ರೀ ಹ್ಞೂ ಹಾಂ ರೀ ಹ್ಞೂ ನಾನ್ವೆಜ್ ಏನು ಸಿಗತ್ತೆ ರೀ ಹಾಂ ನಮ್ಗೆ ಇಡ್ಲಿ ಸಾಂಬಾರು ಒಂದು ಪ್ಲೇಟ್ ಬೇಕಿತ್ತು ರೀ ಮತ್ತು ಚಿಕನ್ ಫ್ರೈ ಒನ್ ಒಂದು ಪ್ಲೇಟ್ ಬೇಕಿತ್ತು ಸಿಕ್ಸ್ ಅಂಡ್ರೆಡ್ ರುಪೀಸ್ ಆಗುತ್ತಾ ಓಕೆ ನಾವು ಕೊಡ್ತೀವಿ ಅಂತ ನೀವು ಮನೆಗೆ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಿ ಏನು ಏನು ಮಾಡ್ತೀರಿ ಹಾಂ ಫೋನ್ಪೇ ಇದೆ ನಾನು ಅಡ್ರೆಸ್ಸ್ ಹೇಳ್ತಿನಿ ಆ ಅಡ್ರೆಸ್ಸಿಗೆ ಕಳ್ಸಿ ಕೊಡ್ಬೇಕ್ ರೀ ಹೇಳ್ಲಾ ರೀ ಅಡ್ರೆಸ್ಸು ಕೊಪ್ಪಳ ಡಿಸ್ಟಿಕ್ ಓಜನಳ್ಳಿ ಸಿದ್ಧೇಶ್ವರ ಕ್ಯಾಂಪ್ ಎರಡನೇ ವಾರ್ಡು ಮನೆ ನಂಬರ್ ಮುನ್ನೂರ ಅರವತ್ತೈದು

ಹಾಂ ಫೋನ್ಪೇ ಮಾಡ್ತೀವಿ ರೀ

ಎಷ್ಟೊತ್ತಿಗೆ ಬರತ್ತೆ ರೀ ಅದು ಹಾಂ ಮಧ್ಯಾಹ್ನ ಟೂ ಓ ಕ್ಲಾಕ್ ಬೇಕು ರೀ ನಮ್ಗೆ ಹಾಂ ಹಾಂ ರೀ ಸ್ವಲ್ಪ ಫ್ರೆಶ್ ಆಗಿರೋದ್ ಬೇಕಿತ್ತು ರೀ ನಮ್ಗೆ

ಇಲ್ಲ ನೀವು ಬಿಲ್ ಕೊಡಿರಿ ನಾನು ಬಿಲ್ ಕೊಟ್ಟ ಮೇಲೆ ಫೋನ್ಪೇ ಮಾಡ್ತೀನಿ

ಹೇಳ್ತಿನ್ ನೋಡಿರಿ ಇನ್ನೊಂದು ಸಲ ಓಜನಳ್ಳಿ ಓಜನಳ್ಳಿ ಕೊಪ್ಪಳ ಡಿಸ್ಟಿಕ್ ಭಾಗ್ಯನಗರ ಭಾಗ್ಯನಗರ ಮೇಲೆ ಬರತ್ತೆ ರೀ ಓಜನಳ್ಳಿ ಹಾಂ ಓಜನಳ್ಳಿ ಬಂದು ಅಲ್ಲಿ ಸಿದ್ಧೇಶ್ವರ ಕ್ಯಾಂಪ್ ಅಂತೇಳಿ ಸ್ಟಾರ್ಟಿಂಗ್ ಐತ್ರೀ ಹ್ಞೂ ಅಲ್ಲಿ ಮೂರನೇ ವಾರ್ಡ್ ರೀ ನಮ್ಮದು ಮುನ್ನೂರ ಅರವತ್ತೈದು ಮನೆ ನಂಬರು ಮೂರನೇ ವಾರ್ಡು ಮೂರನೇ ರಸ್ತೆ ಬರ್ಕೊಂಡ್ರಾ ರೀ ಹಾಂ ಬೇಕಿತ್ತು ರೀ ಮತ್ತೆ ಏನೇನೆಲ್ಲ ಸಿಗತ್ತೆ ರೀ ನಾನ್ವೆಜ್ ಒಳಗಂದ್ರೆ ಹಾಂ ನೆಸ್ಟೂ ನಮ್ಮ ಮನೇಲಿ ಪಾರ್ಟಿ ಇತ್ತು ರೀ ಅದಕ್ಕೆ ನಾವು ನೀವು ಯಾವ ನಮ್ಗೆ ಸ್ವಲ್ಪ ಆರ್ಡ್ರ್ ಮಾಡದಿತ್ತು ನಾನ್ವೆಜ್ಜು

ಓಕೆ ಸ್ನಾಕ್ಸನ್ನು ಮಾಡ್ಕೊಡ್ತೀರಾ ರೀ ಅದಕ್ಕೆಲ್ಲ ಎಷ್ಟು ಆಗತ್ತೆ ರೀ ಅಮೌಂಟು ಒಂದು ವಾ ಒನ್ ವೀಕ್ ಮುಂಚೆ ಹೇಳ್ಬೇಕಾ

ಓಕೆ ನೆಕ್ಶ್ಟು ನೆಕ್ಶ್ಟ್ ಮಂತ್ ಇತ್ತು ರೀ ಅದು ನಮ್ಮ ಮನೇಲಿ ಫಂಕ್ಷನ್ ಆಯ್ತು ತಗೊ ರೀ ನಾನು ನೆಕ್ಶ್ಟ್ ಹೇಳ್ತಿನಿ ತ್ಯಾಂಕ್ಸ್ ರೀ